ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯವಿರುವ ಹಾಗೆ ನಮ್ಮ ಊರಿನ ಸುತ್ತಮುತ್ತ ಹಲವಾರು ಚಟುವಟಿಕೆ ಮತ್ತು ಮನೋರಂಜನಾ ಆಯ್ಕೆಗಳಿಗೆ ಉದ್ಯಾನವನಗಳು ರಂಗಮಂದಿರಗಳು ಲಭ್ಯವಿದೆ ಹಲವಾರು ಸಾಂಸ್ಕೃತಿಕ ಚಟವಟಿಕೆಗಳನ್ನು ಮಾಡುತ್ತಾರೆ ಚಿತ್ರಮಂದಿರಗಳು ಬಹಳ ಅಚ್ಚುಕಟ್ಟಾಗಿ ಮತ್ತು ಸುಂದರವಾಗಿ ಇರುತ್ತವೆ ಶಾಲೆಯ ಕ್ರೀಡಾ ಮಂದಿರಗಳು ಕ್ರೀಡಾಂಗಣಗಳು ಇರುತ್ತವೆ ಅವುಗಳಿಗೆ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ ಹಾಗೂ ಜನರು ಅಲ್ಲಿಗೆ ಬಹಳ ಸಂತೋಷದಿಂದ ಕ್ರೀಡೆಗಳು ಅಥವಾ ಚಟುವಟಿಕೆಗಳನ್ನು ನೋಡಲು ಹೋಗುತ್ತಾರೆ ಮನೋರಂಜನಾ ಕಾರ್ಯಕ್ರಮಗಳು ಬಹಳ ಸುಂದರವಾಗಿ ಹಾಗೂ ಸೊಗಸಾಗಿ ಇರುತ್ತವೆ ಕ್ರೀಡೆಗಳು ಅಂದರೆ ಕಬಡ್ಡಿ ಖೋಖೋ ಬ್ಯಾಡ್ಮಿಂಟನ್ ಫುಟ್ಬಾಲ್ ವಾಲಿಬಾಲ್ ಇಂತಹ ಕ್ರೀಡೆಗಳು ಆಡುತ್ತಾರೆ ಮಕ್ಕಳು ಸಹ ಸಣ್ಣ ಕ್ರೀಡೆಗಳಲ್ಲಿ ಭಾಗವಹಿಸುತ್ತಾರೆ